ಈಗ ನಾನೊಂದು ಅಡುಗೆ ಕಲಿಬೇಕೆಂದ್ರೆ ಅವರೂ ಏನೇನು ಮಾಡ್ತಾರೆ ಹಾಂ ಹೆಂಗೆಂಗೆ ಮಾಡ್ತಾರಂತ ನೋಡ್ಕೊಂಡು ನಾನು ಅದು ಕಲಿಬೇಕು ಅನ್ನೋದು ಆಸಕ್ತಿ ಬೇಕು ಫಶ್ಟ್ ಮನುಷ್ಯನ್ಗೆ ಏನೇ ಕಲಿಬೇಕಾದ್ರೂ ಆಸಕ್ತಿ ಇರಬೇಕು ಸುಮ್ನೆ ಸುಮ್ಮನೆ ಅದು ಬರೋಲ್ಲ ಅವ್ರು ಒಬ್ಬರು ಏನು ಮಾಡ್ತಾರೆ ಏನೇನು ಹಾಕ್ತಾರೆ ಯಾವ ಥರ ಏನು ಹಾಕರೆ ಎಷ್ಟು ಎಷ್ಟು ಹಾಕರೆ ಎಷ್ಟು ಇದು ಮಾಡ್ಬೋದು ಎಷ್ಟು ನೀಟಾಗಿ ಮಾಡ್ಬೋದು ಎಷ್ಟು ಕ್ವಾಲಿಟಿ ಕೊಡ್ಬೇಕು ಅದಕ್ಕೆ ಅನ್ನೋದು ನಮ್ಮ ಮನ್ಸಲ್ಲಿ ಬರಬೇಕದು ಅದು ಇನ್ನೊಬ್ಬರು ಮಾಡೋದು ನಾವು ನೋಡ್ಕೊಂಡು ಅದು ನಮ್ಮ ಮನ್ಸಲ್ಲಿ ಬರುತ್ತೆ ನಾನೇನು ಮಾಡಿದೆ ಸಣ್ಣ ವಯಸಲ್ಲಿ ಇನ್ನೊಬ್ಬರು ಅಡುಗೆ ಮಾಡೋದು ಭಟ್ರ ಹತ್ತನೇ ಅವರು ಏನೇನು ಮಾಡ್ತಾರೆ ಏನೇನು ಹಾಕ್ತಾರೆ ಅವರು ತೋರಿಸ್ಕೊಡ್ತಿರ್ಲಿಲ್ಲ ಅವರು ಅಯ್ಯೋ ಭಾರಿ ಹುಷಾರ್ ಆಮೇಲೆ ನಾನು ಕದ್ದು ಕದ್ದು ಇಷ್ಟಿಷ್ಟೇ ಹಾಕ್ತಾರೆ ನೋಡ್ಕೊಂಡೆ ಮೆಲ್ಲಗೆ ಏನೇನು ಹಾಕ್ವಾಗ ಏನೇ ನೋಡುವಾಗ ಹಂಗೆ ಹಂಗೆ ಹಾಕ್ತಾ ಹಾಕ್ತಾ ನೋಡ್ಕೊಂಡು ನಾನು ಸೊ ಸ್ವಲ್ಪನೇ ಕಲಿತ್ಕೊಂಡೆ ಅದು ಬಂತು ಪರವಾಗಿಲ್ಲ ಒಂದೊಂದ್ಸರಿ ಫೇಲೂರ್ ಆಗ್ಬಿಡೋದು ಆದ್ರೂನು ಮನ್ಸಲ್ಲಿ ಬರೋದು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ನೋಡ್ಕೊಳ್ಬೇಕು ಅಂತ ನೋಡಿ ನೋಡಿ ನೋಡಿ ಮಾಡ್ಕೊಳ್ಳೆವೆ ಆ ಕಾಲದಲ್ಲಿ ಆ ಥರ ಕಲ್ತ್ಕೊಂಡು ಅದು ಸ ಸ್ವಲ್ಪನೇ ಬಂತು ಆಮೇಲೆ ಆಮೇಲೆ ಆಮೇಲೆ ಇನ್ನೂ ಒಬ್ಬೊಬ್ರಿಗೆ ಒಬ್ಬರು ಒಬ್ಬರದು ಒಬ್ಬೊಬ್ರದ್ದು ಟೇಶ್ಟು ಚೇಂಜ್ ಇರುತ್ತೆ ಒಬ್ಬೊಬ್ರದ್ದು ಕ್ವಾಲಿಟಿ ಚೇಂಜ್ ಇರುತ್ತೆ ಆ ಕ್ವಾಲಿಟಿನೆಲ್ಲ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಮಾಡೋದು ಮಾಡೋದು ಅದು ಏನಾಗುತ್ತೆ ಅಂದರೆ ಒಬೋರು ಒಂದೊಂದು ಥರ ಮಾಡ್ತಾರೆ ನೀವು ಭಟ್ರುಗಳಲ್ಲಿ ಐದು ಐದು ಭಟ್ರು ಇದ್ದರೆ ಐದು ಐದು ಥರ ಇರ್ತದೆ ಐದು ಥರ್ದಲ್ಲಿ ಅವರು ಸ್ವಲ್ ಸ್ವಲ್ಪ ಚೇಂಜ್ ಇರ್ತದೆ ಒಬ್ಬರು ಒಂದೇ ಥರ ಮಾಡೋಲ್ಲ ಎಲ್ಲ ಚೇಂಜ್ ಚೇಂಜೇ ಮಾಡೋದು ಹಂಗೆ ನೋಡ್ಕೊಳ್ಳೋದು ಓ ಹಿಂಗೆ ಮಾಡಿದ್ರು ಹಿಂಗೆ ಇವರು ಇವ್ರು ಈ ಥರ ಹಾಕ್ತಾರೆ ಈ ಭಟ್ರು ಈ ಥರ ಹಾಕ್ತಾರೆ ಹಾಗೆ ಮಾಡಿವ ಆಮೇಲೆ ಒಂದು ದೋಸೆ ಅನ್ನೋದು ದೋಸೆದು ಕಲಿತೆ ಆ ದೋಸೆ ಹೆಂಗೆ ರುಬ್ಬಬೇಕು ಏನೇನು ಹಾಕ್ಬೇಕು ಏನೇನು ಐಟಮ್ ಹಾಕ್ಬೇಕು ಐಟಮೆಲ್ಲ ಹಾಕಿ ಅವ್ರು ಹಾಕಿ ಒಂದ್ಸರಿ ನೋಡ್ಕೊಂಡು ಓ ಈ ಥರನಾ ಮತ್ತು ಮರೆತೋಗ್ಬಿಡೋದು ತಿರುಗಾ ಇನ್ನೊಂದು ನಾಲ್ಕೈದು ಸರಿ ನೋಡಿ ನೋಡಿ ನೋಡಿ ಅದು ದೋಸೆ ಹಾಕ್ದಾಗ ಮಾಡಿ ರೆಡಿ ಮಾಡಿ ಮಾಡ್ದಾಗ ಬರ್ತನೇ ಇರ್ಲಿಲ್ಲ ಅದ್ಯಾಕೆ ಈ ಥರ ಆಯ್ತದಂಥ ನಾನು ಅವರಿವ್ರಿಂದ ತಿಳ್ಕೊಂಡು ಮತ್ತು ಅದೆಲ್ಲ ರೆಡಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಹಾಕ್ದ್ರೂ ಬರ್ತಿರ್ಲಿಲ್ಲ ಏನೇನೋ ಮಿಸ್ಟಿಕ್ ಆಗೋದು ಅಂದರೆ ಮರಕ್ಕಿಂತ ಒಂದು ದೊಡ್ಡ ಮರ ಇರುತ್ತೆ ಅದು ಇನ್ನೊಬ್ಬರು ಒಳ್ಳೊಳ್ಳೆ ಭಟ್ರು ಇರ್ತಾರೆ ಅವ್ರತ್ರ ಎಲ್ಲ ಕೇಳ್ಕೊಂಡು ಹಿಂಗಲ್ಲ ಹಿಂಗೆ ಮಾಡಬೇಕು ಅನ್ನೋದು ಮನ್ಸಿಗೆ ನಾವು ತಗೊಂಡು ಮಾಡ್ತಿದ್ದೆ ಆವಾಗೇನಾಯಿತು ಅದು ಸ್ವಲ್ಪ ಸ್ವಲ್ಪನೇ ಬಂತು ಹಾಂ ನೋಡಪ್ಪಾ ಈಗ ಅದು ತಲೇಲಿ ಇಟ್ಕೊಂಡು ಕೆಲಸ ಮಾಡಬೇಕು ಸುಮ್ಮನೆ ನಾವು ಮಾಡ್ತೀವಿ ಕಾಟಾಚಾರಕ್ಕೆ ಕೆಲಸ ಆಯ್ತದೆ ಅಂದು ಮಾಡ್ಕೊಳ್ಬಾರ್ದು ಆವಾಗೇನು ಮಾಡದೇ ಓ ಇಷ್ಟಕ್ಕೆ ಇಷ್ಟೇ ಹಾಕ್ಬೇಕು ಇಂಥ ಇಂಥ ಹಾಕಿದ್ರೆ ಇದು ದೋಸೆ ಚೆನ್ನಾಗಿ ಬರ್ತದೆ ಆಗ ದೋಸೆದೊಂದು ಕಲಿತೆ ಹಾಗೆಯೇ ರೈಸ್ ಬಾತು ಮಾಡಬೇಕು ರೈಸ್ ಗೀ ಬಾತಿಗೆ ಏನೇನು ಐಟಮ್ ಹಾಕ್ಬೇಕು ಎಷ್ಟು ಅಕ್ಕಿಗೆ ಎಷ್ಟು ನೀರು ಎಷ್ಟು ಇದಾಕಬೇಕು ಎಷ್ಟು ಇದು ಮಾಡಿ ಬೇಯ್ಸಿದ್ರೆ ಅದನ್ನ ಡ್ರೈ ಮಾಡಬೇಕು ಅದು ಅದೆಲ್ಲ ನೋಡ್ಕೊಂಡು ಇಷ್ಟೇ ಹಾಕ್ತಾರೆ ಇಷ್ಟಕ್ಕೆ ಇಷ್ಟು ಎರಡಕ್ಕೆ ನಾಲ್ಕು ನೀರು ಎರಡಕ್ಕೆ ಎರಡು ಎರಡು ಕಿಲೋ ಅಕ್ಕಿ ಹಾಕರೇ ನಾಲ್ಕು ಕಿಲೋ ನೀರು ಹಾಕ್ಬೇಕು ನಾಳು ನಾಲ್ಕು ಕಾಲು ಕಿಲೋ ನೀರು ಹಾಕರ್ ಕರೆಕ್ಟಾಗಿ ಬರುತ್ತೆ ಆ ಥರ ಮಾಡ್ಕೊಂಡು ಹ್ಞೂ ಈ ಥರ ಈ ಥರ ಅನ್ನೋದು ಮಾಡಿದ ಉಪ್ಪಿಟ್ಟು ಮಾಡೋದು ಅಷ್ಟೆಯೇ ಹಾಗೇ ಕಲಿತ್ಕೊಂಡೊ ಒಂದೊಂದೇ ಒಂದೊಂದೇ ಕಲಿತು ಕಲಿತು ಕಲಿತು ಈಗ ಸ್ವಲ್ಪ ಎಲ್ಲ ಬರುತ್ತೆ ಸುಮಾರು ಐಟಮ್ ಬರುತ್ತೆ ಮಾಡ್ತಾಯಿದ್ದೀವಿ ಅದು ತರಕಾರಿ ಹೆಚ್ಚೋಕ್ಕೂ ಬರ್ತಿರ್ಲಿಲ್ಲ ನಮಗೆ ನಮಗೆ ತರಕಾರಿಯೆಲ್ಲ ಏನು ಮಾಡಿ ಯಾರೇ ಹೆಂಗೆ ಹಚ್ತಾರೆ ನಾವೆಲ್ಲ ಹೆಚ್ಚೋದೆಲ್ಲ ಬಯ್ಯೋರು ಹಿಂಗೆ ಹೆಚ್ಚೋದು ಹಿಂಗಲ್ಲ ನೋಡು ಹಿಂಗೆ ಹೆಚ್ಚೋದು ಹಿಂಗಿಂಗೆ ಅಂತ ಹಾಂ ಒಂದೊಂದೇ ತರಕಾರಿ ಹ್ಞೂ ಹ್ಞೂ ಹಿಂಗಿಂಗೆ ಅಂತ ಆವಾಗ ಒಂದೊಂದೇ ಸ್ವಲ್ಪ ತಲೆಗೆ ತಗೊಂಡು ತಗೊಂಡು ತಗೊಂಡು ಈಗ ಕಲಿತು ಪರವಾಗಿಲ್ಲ ಈವಾಗ ಚೆನ್ನಾಗಿಯೇ ಕಲ್ತ್ಕೊಂಡಿದ್ದೀವಿ ಏನು ಮೋಸ ಇಲ್ಲ ನಾವೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಕಲಿತು ಇನ್ನೂ ಒಳ್ಳೆಯದಾಗಿ ಇದು ಮಾಡ್ತೀವಿ ಅಷ್ಟೇ